ಅಲೋ ಅಲೋ ನಮಸ್ಕಾರ ಮೇಡಮ್ ಹೇಳ್ರಿ ಮೇಡಮ್ ಹೌದು ರೀ ಮೇಡಮ್ ದೀಪಿಕಾ ಸ್ವೀಟ್ ಕಾರ್ನರ್ ರೀ ಹಾಂ ಹೇಳ್ರಿ ಮೇಡಮ್ ಹೌದೇನು ರೀ ಮೇಡಮ್ ಏನು ಬೇಕಾಗಿತ್ತು ರೀ ಮೇಡಮ್ ಮೇಡಮ್ ಏನು ಸ್ವೀಟ್ ಮಾಡ್ಬೇಕು ಅಂತ ನೀವು ಹೇಳಿದ್ರೆ ಸ್ವಲ್ಪ ನಮ್ಗೆ ಕ್ಲಿಯರ್ ಆಗಿ ಗೊತ್ತಾಗ್ತದೆ ರೀ ಮೇಡಮ್ ಮೇಡಮ್ ಹಾಗೇನು ಇಲ್ಲ ರೀ ನಮ್ಮಲ್ಲಿ ಎಲ್ಲ ಥರ ಸ್ವೀಟೂ ಸಿಗ್ತವೆ ರೀ ನಾವು ಎಲ್ಲ ಥರ ಆರ್ಡ್ರ್ ಮ ದೊಡ್ಡ ದೊಡ್ಡದು ಆರ್ಡ್ರುನ್ನೂ ತಗೊಂಡೀವಿ ರೀ ನಿಮ್ಮ ನೋಡಿರಿ ಮೇಡಮ್ ಒಂದ್ಸರಿ ನೀವು ನಮ್ಗೆ ಆರ್ಡ್ರ್ ಕೊಟ್ಟು ನೋಡಿರಿ ನಾವು ನಿಮ್ಗೆ ಯಾವ ರೀತಿ ಕಂಪ್ಲೇಂಟ್ ಇರ್ಲಾರ್ದಂಗೆ ಮಾಡ್ತೀವಿ ರೀ ಮೇಡಮ್ ಹಾಗೇನಿಲ್ಲ ಆದ್ರೆ ನೀವು ಬಿಫೋರ್ ನಮ್ಗೆ ಆರ್ಡ್ರ್ ಎಷ್ಟು ಬೇಕು ಅನ್ನೋದ್ನ ಹೇಳ್ಬೇಕಾಗ್ತದೆ ರೀ ಮತ್ತು ನೀವು ಹಾಫ್ ಪೇಮೆಂಟ್ ನಮ್ಗೆ ಮಾಡ್ಬೇಕು ರೀ ಮೇಡಮ್ ಹೌದೇನು ರೀ ಮೇಡಮ್ ಗುಲಾಬ್ ಜಾಮೂನು ಬೂಂದಿ ಎರಡೂ ಇದೆ ಮೇಡಮ್ ನಮ್ಮಲ್ಲಿ ಮಾಡ್ಕೊಡ್ತೀವಿ ರೀ ಮೇಡಮ್ ಹಾಂ ಗುಲಾಬ್ ಜಾಮೂನು ಸ್ವಲ್ಪ ಖವಾದ್ದು ಬೇಕಾಗಿತ್ತು ಅಂತಂದರೆ ಮೇಡಮ್ ಅದು ಕಾಸ್ಟ್ಲಿ ಆಗ್ತದೆ ರೀ ನಿಮ್ಗೆ ಬೂಂದಿದು ಉಂಡೆ ಅಂದ್ರೆ ಘೀ ಬೂಂದಿ ಉಂಡೆ ಮತ್ತು ಆಯಿಲ್ ಬೂಂದಿ ಉಂಡೆ ಅಂತ ಎರಡು ನಮೂನೆ ಅದ ರೀ ನಮ್ಮಲ್ಲಿ ಕೋವಾದು ಗುಲಾಬ್ ಜಾಮೂನು ಮತ್ತು ಹಿಟ್ಟಿನ ಗುಲಾಬ್ ಅದು ಮೈದಾ ಹಿಟ್ಟಿನ ಗುಲಾಬ್ ಜಾಮೂನು ಅದು ಗುಲಾಬ್ ಜಾಮೂನು ಇದೆ ರೀ ನಿಮ್ಗೆ ಯಾವುದ್ ಬೇಕು ರೀ ಮೇಡಮ್ ನಿಮ್ಗೆ ಗುಲಾಬ್ ಜಾಮೂನಲ್ಲಿ ಖವಾದ್ದು ಬೇಕೂಂತಂದ್ರೆ ಅದು ಸ್ವಲ್ಪ ಕಾಸ್ಟ್ಲಿ ಆಗ್ತದೆ ರೀ ಮೇಡಮ್ ಎರಡುನೂರು ರೂಪಾಯಿ ಕೆಜಿ ಇದೆ ರೀ ಮ್ಯಾಮ್ ಒನ್ ತೌ ಐದುನೂರು ಜನ ರೀ ಐದುನೂರು ಜನರಿಗೆ ಅಂದರೆ ಒಂದು ಟ್ವೆಂಟಿ ಫೈ ಕೆಜಿ ಆಮೇಲೆ ನೋಡೋಣ ಮೇಡಮ್ ನೀವು ಮೊದ್ಲ್ ನಿಮ್ಗೆ ಎಷ್ಟು ಬೇಕು ಅನ್ನೋದ್ ಹೇಳಿ ರೀ ಮೇಡಮ್ ಕ್ಯಾಲ್ಕ್ಯುಲೇಷನ್ ಮಾಡಿ ನಾ ಹೇಳ್ತೀನಿ ರೀ ಮೇಡಮ್ ನಿಮ್ಗೆ ಪ್ರೈಜ್ ರೈಟ್ ಐವತ್ತು ಕೆ ಜಿಗೆ ನೋಡಿ ರೀ ಮೇಡಮ್ ಒನ್ ಕೆ ಜಿಗೆ ಎರಡುನೂರು ಅಂತಂದ್ರೆ ಐವತ್ತು ಕೆ ಜಿಗೆ ಒನ್ ಕೆ ಜಿಗೆ ಎರಡುನೂರು ರೂಪಾಯಿ ಅಂತಂದ್ರೆ ಮೇಡಮ್ ಐವತ್ತು ಕೆಜಿ ಅಲ್ರೀ ಮೇಡಮ್ ಐವತ್ತು ಕೆ ಜಿಗೆ ಟೆನ್ ಥೌಸಂಡ್ ಆಗ್ತದೆ ರೀ ಮೇಡಮ್ ನೀವು ನಮ್ಗೆ ಫೈ ಥೌಸಂಡ್ ಕೊಟ್ಟಿರಿ ಅಂತಂದ್ರೆ ನಾವು ಆರ್ಡ್ರ್ ಮಾಡ್ಕೋತೀವಿ ರೀ ಮೇಡಮ್ ಮೇಡಮ್ ನಮ್ಮದು ಅಡ್ರಸ್ ನಿಮ್ಗೆ ಗೊತ್ತಿದೆ ಅಲಾ ಮೇಡಮ್ ಇಲ್ಲಿ ನ್ಯೂ ಜೇವರ್ಗಿ ಕ್ವಾಲ್ನಿ ಐಬಾಕೋ ಸೆಂಟ್ರ್ ಇದೆ ಅಲಾ ಮೇಡಮ್ ಅಲ್ಲಿ ಪಕ್ಕನೇ ಇದೆ ನೋಡಿ ರೀ ಮ್ಯಾಮ್ ಮಿಶ್ರಾ ಪೇಡ ಅದ್ರ ಪಕ್ಕನೇ ನಮ್ಮದು ದೀಪಿಕಾ ಸ್ವೀಟ್ ಸೆಂಟ್ರ್ ಅಂತಿದೆ ನೋಡಿ ರೀ ಮೇಡಮ್ ಎಲ್ಲರಿಗೂ ಪರಿಚಯ ಇದೆ ನೀವು ಬೇಕಾದ್ರೆ ಅಲ್ಲಿ ಹತ್ತಿರ ಬಂದಿರಿ ಅಂದ್ರೆ ನೀವು ಜೇವರ್ಗಿ ಕ್ವಾಲ್ನಿ ಅದು ಏನಾದರೂ ಬಂದಿರಿ ಅಂದ್ರೆ ನಮ್ಗೆ ಕಾಲ್ ಮಾಡಿ ಮೇಡಮ್ ನಾವು ನಿಮ್ಗೆ ಪಿಕ್ ಮಾಡ್ತೀವಂತೆ ಹಂಗೇನಿಲ್ಲ ಹ್ಞೂ ಸರಿ ಮೇಡಮ್ ಓಕೆ ಮೇಡಮ್ ಬನ್ನಿ